ಹಳ್ಳಿಗಳಲ್ಲಿ ಹಳ್ಳಿಯ ಜನರು ಅಲ್ಲಿಯ ಒಂದು ವಾತಾವರಣಕ್ಕೆ ಅವರು ಹೊಂದ್ಕೊಂಡಿರ್ತಾರೆ ಈಗ ನಗರಗಳಲ್ಲಿ ಪಟ್ಟಣಗಳಲ್ಲಿ ಒಂದು ಹಬ್ಬದ ಆಚರಣೆ ಅಂತ ಬಂದರೆ ಹೊರಗೆ ಪಾರ್ಟಿ ಮತ್ತು ದೊಡ್ಡ ದೊಡ್ಡ ಸಂಭ್ರಮಾಚರಣೆ ಮಾಡ್ತಾ ಇರ್ತಾರೆ ಕ್ಲಬ್ಗಳಿಗೆ ಹೋಗ್ತಾ ಇರ್ತಾರೆ ಮದ್ಯ ಸೇವನೆಗಳನ್ನು ಮಾಡ್ತಾ ಇರ್ತಾರೆ ಈ ಈಗ ಒಂದು ಒಂದು ರೀತಿಯಲ್ಲಿ ಆಧುನಿಕ ಜೀವನ ನಡೆಸ್ತಾ ಇರ್ತಾರೆ ಅಂಥದಕ್ಕೆ ಹಳ್ಳಿಯ ಜನರು ಬಂದು ಮಾಡೋದಕ್ಕೆ ಸ್ವಲ್ಪ ಅವ್ರಿಗೆ ಮುಜುಗರ ಅನ್ನಿಸ್ಬೋದು ಮತ್ತು ಅವರಿಗೆ ಕಷ್ಟ ಅನ್ನಿಸ್ಬೋದು ಆದ್ದರಿಂದ ಅವರು ಅದಕ್ಕೆ ಆದಷ್ಟು ಬೇಗ ಅವ್ರು ಹೊಂದ್ಕೊಳೋದು ಇಲ್ಲ ಆದ್ದರಿಂದ ಅವರು ತಮ್ಮನ್ನು ಹಬ್ಬಗಳನ್ನ ಹಳ್ಳಿಗಳಲ್ಲೇ ಮಾಡ್ಕೋಬೇಕು ಅಲ್ಲಿಯ ಆಚರಣೆ ಮಾಡಬೇಕು ಅಂತ ಅವರು ಅಂದ್ಕೋತಾರೆ ಆದ್ದರಿಂದ ಅವರು ಇಂಥವುದಕ್ಕೆಲ್ಲ ಅವರು ಆಸೆ ಪಡೋದಿಲ್ಲ ಹಳ್ಳಿ ಜನಗಳಲ್ಲಿ ಒಂದು ಅವರದೇ ಆದಂಥ ಒಂದು ಶೈಲಿಯ ಒಂದು ಹಬ್ಬಗಳನ್ನು ನಡ್ಸೋದಕ್ಕೆ ಅವ್ರಿಗೆ ಅಲ್ಲಿಯೇ ಒಂದು ಸಮಾಧಾನ ಇರುತ್ತೆ ಬಟ್ ಇಂಥದ್ರ ಮೇಲೆಲ್ಲ ಅವ್ರಿಗೆ ಯಾವತ್ತಿಗೂ ಆಸಕ್ತಿ ನ ಬರೋದಿಲ್ಲ